ಹಲೋ ಸರ್ ನಾನು ಕ್ಯಾಬ್ಗೆ ಬುಕ್ ಮಾಡಿದ್ದೀರ ಅಲ್ಲ ಬುಕ್ ಮಾಡಿದ್ದೆನಲ್ಲ ನಾನು ನಿಮಗೆ ಹೇಳಿದ್ದೆನಲ್ಲ ಈ ಥರ ಪ್ಲೇಸ್ಗೆ ಬನ್ ಬನ್ನಿ ಅಂತ ನೀವು ನಿಮಗೆ ಕರೆ ಮಾಡ್ತಿದ್ದೀನಿ ಸೊ ನೀವು ಎಲ್ಲಿದ್ದೀರಾ ಈಗ ಓಕೆ ನೀವು ಅಲ್ಲಿ ಬಂದಿದ್ದೀರಂತ ಹೇಳಿದ್ರಲ್ಲ ಅದಕ್ಕೆ ನಾನಲ್ಲಿ ಬಂದು ಕಾಯ್ತಾಯಿದ್ದೀನಿ ಸೊ ನನಗೆ ಯಾವುದೇ ರೀತಿ ನೀವು ಕಾಣಿಸ್ತಿಲ್ಲ ಸೊ ನೀವು ಎಲ್ಲೋಗಿದ್ದೀರಾ ಅಂತ ಹೇಳ್ಬೋದಾ ಸೊ ಹಂಗಾಗಿ ನಂಗೊತ್ತಾಗುತ್ತೆ ನೀವು ಎಲ್ಲಿದ್ದೀರ ಅಂತ ಓಕೆ ಸರ್ ನೀವು ಏಕಂದರೆ ನೀವು ಹೋಗಿರೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲೋಗಿದ್ದೀರ ಅಂತ ನಾನೊಂದು ಜಾಗ ಹೇಳ್ತೀನಿ ಅಲ್ಲಿ ಬಂದರೆ ನೀವು ನಿಮಗೆ ನಾನು ಸಿಗ್ಬೋದು ಮತ್ತೆ ಅಂದರೆ ಇಲ್ಲಿ ಸ್ವಲ್ಪ ಅಲ್ಲೇ ಮೆಟ್ರೋ ಇದ್ಯಲ್ಲ ನಿಮಗೆ ಇದು ಗೊತ್ತಿದೆಯಾ ನಿಮಗೆ ಬೈಯ್ಯಪ್ಪನಳ್ಳಿ ಮೆಟ್ರೋ ಹತ್ತಿರ ಅಲ್ಲಿ ಬಂದಿದ್ದೀರ ಅಂತ ನೀವು ಹೇಳಿದ್ರಿ ಸೊ ಅಲ್ಲಿ ನೀವು ಯಾರಾನ್ನ ಕೇಳಿ ಅಲ್ಲಿ ಮುಂದೆ ದಿನಸಿ ಅಂಗಡಿ ಅಂತ ಒಂದಿರುತ್ತೆ ಸೊ ವೆಂಕಟೇಶ್ವರ ದಿನಸಿ ಅಂಗಡಿ ಅಂತ ಅಲ್ಲಿ ಬನ್ನಿ ನೀವು ಅಲ್ಲಿ ಬಂದರೆ ಅದು ಅಲ್ಲೇ ಬೇಕಾದ್ರೆ ನಾನು ಕಾಯ್ತಾ ಇರ್ತೀನಿ ನೀವು ಎಷ್ಟೊತ್ತಾಗುತ್ತೆ ಅಂತ ನನ್ಗೆ ಹೇಳ್ಬೋದಾ ನಿಮಗೆ ಮ್ಯಾಪಲ್ಲಿ ತೋರ್ಸ್ಬೋದು ಅಲ್ಲಿ ಪಕ್ಕದಲ್ಲಿ ಅದರಲ್ಲಿ ಚಕ್ ಮಾಡಿ ನಿಮಗೆ ಮ್ಯಾಪಲ್ಲಿ ಸೊ ನೀವಲ್ಲಿ ಬಂದ್ಬಿಟ್ಟು ಅಲ್ಲಿ ನಾನಲ್ಲೇ ನಿಂತಿರ್ತೀನಿ ನಾನು ರೆಡ್ ಟಿ ಶರ್ಟ್ ಹಾಕ್ಕೊಂಡಿರ್ತೀನಿ ಮತ್ತು ಜೀನ್ ಪಾಂಟ್ಸು ಜೀನ್ಸು ಸೋ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗುತ್ತೆ ನಿಮಗೆ ಸೋ ನೀವು ಬಂದರೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅದಕ್ಕೆ ಈವಾಗ ನೀವೆಲ್ಲೂ ಮತ್ತೆ ಬೇರೆ ಕಡೆ ಎಲ್ಲೂ ಹೋಗ್ಬೇಡಿ ಕನ್ಫ್ಯೂಷನ್ ಆಗಬೇಡಿ ಅಂದರೆ ಈಗಲೇ ತುಂಬ ಲೇಟ್ ಆಗ್ತಿದೆ ಸೋ ಅದರಿಂದ ನೀವು ಮತ್ತೆ ಸ್ವಲ್ಪ ಜಲ್ದಿ ಬರೋಕ್ಕೆ ನೋಡಿ ಯಾಕಂದರೆ ಈಗಲೇ ವೆಯ್ಟ್ ವೆಯ್ಟ್ ಮಾಡಿ ತುಂಬ ಲೇಟ್ ಆಗಿದೆ ಸೋ ಇಲ್ಲಿ ನನಗೆ ಹೇಳ್ತಾ ಇದೆ ನೀವಿನ್ನೂ ಹತ್ತು ಇಲ್ಲ ಹತ್ತು ನಿಮಿಷ ತಗೊಳ್ತೀರಾ ಅಂತ ಸೊ ನೋಡಿ ಆದಷ್ಟು ಜಲ್ದಿ ಬರೋಕ್ಕೆ ಪ್ರಯತ್ನ ಮಾಡಿ ಓಕೆ ಸರ್